ನಮ್ಮ ಕಡೆ ಮಾನಸಿಕ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮ ಬಗ್ಗೆ ಅರಿವು ಮೂಡಿಸಲು ನಮ್ಮ ಪ್ರದೇಶದಲ್ಲಿ ಜನರಿಗೆ ಏನೇಳ್ಕೊಡ್ತಾರೆ ಅಂದರೆ ಯೋಗಾಸನ ಹೇಳ್ಕೊಡ್ತಾರೆ ಯೋಗಾಸನ ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಹೇಳ್ತಾರೆ ಅದರಲ್ಲೆಲ್ಲ ಥರದ್ದು ಯೋಗ ಹೇಳ್ಕೊಡ್ತಾರೆ ಇದು ಅದೇ ಏನಾದ್ರು ಸಣ್ಣ ಸಣ್ಣ ಮಕ್ಕಳಿತ್ತು ಅಂದರೆ ಅವರಿಗೆ ಸಣ್ಣ ಸಣ್ಣದು ಅಂದರೆ ತುಂಬ ಕಷ್ಟ ಕೊಡ್ಲಿಲ್ಲದ್ದು ಯಾವ್ದ್ಯಾವ್ದು ಯೋಗಾಸನ ಇರುತ್ತೋ ಅದನ್ನೆಲ್ಲ ಹೇಳ್ಕೊಡ್ತಾರೆ ಆಮೇಲಾಮೇಲಾಮೇಲೆ ಏನು ಮಾಡ್ತಾರೆ ಅವರಿಗೂ ಸ್ವಲ್ಪ ಈ ಕಷ್ಟ ಆಗೋದು ಆ ಥರದ್ದೆಲ್ಲ ಹೇಳ್ಕೊಡ್ತಾರೆ ಆಮೇಲೆ ವಯಸ್ಸಾಗಿತ್ತು ಅಂದರೆ ಅವ್ರ್ಗಷ್ಟೊಂದೆಲ್ಲ ಬಗ್ಗಕ್ಕೆಲ್ಲ ಆಗಲ್ಲಾಂದರೆ ಫಸ್ಟಿಂದ ಸಣ್ಣದರಿಂದ ಸ್ಟಾರ್ಟ್ ಮಾಡಿಕೊಂಡು ಬರ್ತಾರೆ ಆಮೇಲಾಮೇಲಾಮೇಲೆ ಅವರಿಗೂ ಹೇಳ್ಕೊಡ್ತಾರೆ ಇದು ದೊಡ್ಡ ದೊಡ್ಡದು ಎಲ್ಲ ಥರದ್ದು ಆಸನ ಹೇಳ್ಕೊಡ್ತಾರೆ ಇದರಿಂದ ಏನಾಗತ್ತೆ ಅಂದರೆ ಬಾಡಿ ನಮ್ಮ ದೇಹ ಹೇಗಾಗತ್ತೆ ಅಂದರೆ ಚೆನ್ನಾಗಿ ವರ್ ಇದನ್ನು ಇದು ನಡಿಬೋದು ಆಮೇಲೆ ನಮ್ಮ ಕಣ್ಣು ಚುರುಕಾಗತ್ತೆ ಆಮೇಲೆ ತಲೆಯೆಲ್ಲ ನೀಟಾಗಿರತ್ತೆ ಯಾವುದೂ ತಲೆನೋವು ಅದು ಇದು ಬರಲ್ಲ ಮೈ ಕೈ ನೋವು ಎಲ್ಲವು ಕಡಿಮೆ ಆಗತ್ತೆ ಮತ್ತೆ ಅದೇ ಏನಾದ್ರು ಕ್ರೀಡೆ ಕಡೆಯಿಂದ ನೋಡೋಕ್ಕೋದ್ರೆ ಮೈಯೆಲ್ಲ ವ್ಯಾಯಾಮ ಆಗೋದು ಅಂದರೆ ಕಬಡ್ಡಿ ಅಂತ ಹೇಳ್ಬೋದು ಅದರೊಳಗೆಲ್ಲ ಥರದ್ದು ಕ್ರಿಯೆ ಆಗತ್ತೆ ಫಸ್ಟಿಗೆ ಕಬಡ್ಡಿ ಆಡೋಕ್ಕಿಂತ ಮುಂಚೆ ವ್ಯಾಯಾಮ ಮಾಡ್ತೀವಿ ಅಂದರೆ ಬಾಡಿ ನಮ್ಮ ದೇಹ ಬಿಸಿಯಾಗಿ ಹೊಡೆತ ಬಿದ್ದರೂ ಅಷ್ಟೊಂದು ಹೊಡೆತ ಬೀಳ್ಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ಅವೆಲ್ಲ ಮಾಡ್ತೀವಿ ಅದರಿಂದ ನಾನು ಹೇಳೋದು ಕಬಡ್ಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೇದೂಂತ ಹೇಳ್ಬೋದು